ನನಗೆ ಇವಾಗ ಕನ್ನಡ ಬಿಟ್ಟು ಇವಾಗ ಹಿಂದಿ ಅಥವಾ ಇಂಗ್ಲಿಷ್ ಹಾಡನ್ನ ಕೇಳಬೇಕು ಅನ್ನೋ ಸಂದರ್ಭದಲ್ಲಿ ನನಗಿನ್ನೂ ಅದು ಬೇಗ ನನಗೆ ಬರ್ತಾ ಇರೋಲ್ಲ ಅನ್ನೋ ಸಂದರ್ಭದಲ್ಲಿ ನಾನು ಫೋನ್ನಲ್ಲಿ ನಾನು ಲಿರಿಕ್ಸ್ ಹಾಕ್ಕೊಳ್ತೀನಷ್ಟೆ ಬರಿ ಲಿರಿಕ್ಸ್ ಹಾಕೊಂಡುಬಿಟ್ಟು ನಾನು ಆ ಲಿರಿಕ್ಸನ್ನ ಪ್ರಾಕ್ಟಿಸ್ ಮಾಡ್ತಾ ಹೋಗ್ತೀನಿ ಮತ್ತು ಮ್ಯೂಸಿಕ್ ಆಗಿರುತ್ತಲ್ಲ ತಾನಾಗಿ ತಾನೇ ಅದು ಕೇಳ್ತಾ ಕೇಳ್ತಾ ಹಾಡ್ಬೋದು ನಾವು ಲಿರಿಕ್ಸನ್ನ ಓದೋದರಿಂದ ನಮ್ಗೆ ಆಲ್ರೆಡಿ ಬರೀ ಆ ಹಾಡನ್ನ ನಾವು ಹಾಕೊಂಡು ಒಂದು ಎರಡರಿಂದ ಮೂರು ಸರ್ತಿ ಕೇಳಿದ್ರೆ ಸಾಕು ನಮ್ಮ ಬಾಯಲ್ಲಿ ಅದು ಬರುತ್ತೆ